ಹಲೋ ಬನಶ್ರೀಯವರಾ ನಾನು ನಿಮ್ಮ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕಿತ್ತು ಖಾತೆ ತೆರೀಬೇಕಿತ್ತು ಅದು ಏನು ನಾನು ಸಾಗರದಿಂದ ಕಾಲ್ ಮಾಡ್ತಾ ಇರೋದು ಆಂ ಡಾಕ್ಯುಮೆಂಟ್ಸ್ ಅದಕ್ಕೇನೇನು ಕೊಡಬೇಕು ಯಾವುದು ಯಾವ ರೀತಿ ದಾಖಲೆಗಳನ್ನು ಕೊಡಬೇಕಾಗುತ್ತೆ ನಾನು ಇಲ್ಲ ನಾನೀಗ ಸಾಗರಾನೇ ನಮಗೆ ಮನೆಗೆ ಬಂದು ಖಾತೆಯನ್ನು ತೆಗೆದುಕೋ ತೆರೆದುಕೊಡೊಕ್ಕಾಗುತ್ತಾ ಆಂ ಒಂದೇ ದಿನ್ದಲ್ಲಿ ನಿಮಗೆ ನಮಗೆ ಖಾತೆಯನ್ನ ತೆಗ್ದುಕೊಡಕ್ಕಾಗುತ್ತಾ

ಹಾಂ ಹ್ಞೂ ಆಂ ಇದು ಮಿನಿ ಮಿನಿಮಮ್ ಎಷ್ಟು ದುಡ್ಡು ಖಾತೆಯಲ್ಲಿಟ್ಕೋಬೇಕು

ಇಲ್ಲ ನನಗೆ ತೆರಿಬೇಕಿತ್ತು ನನಗೆ ಸ್ವಲ್ಪ ಅದೆಲ್ಲ

ಹಾಂ ಇಲ್ಲ ನನ್ನ ಹತ್ರ ನನ್ನ ಹತ್ರ ನನ್ನದು ಪಾನ್ ಕಾರ್ಡ್ ಇದೆ ನಾನದನ್ನು ಕೊಡ್ತೀನಿ ಹಾಂ ಆಯಿತು ನಾನು ತಂದು ಕೊಡ್ತೇನೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಅಕೌಂಟ್ ಖಾತೆ ತೆರೆದು ಕೋಡೋಕ್ಕೆ

ಹಾಂ ಸರಿ ಆಯಿತು ನಾನು ಇವತ್ತು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ನಿಮ್ಮ ಬ್ರ್ಯಾಂಚ್ಗೆ ಭೇಟಿ ನೀಡ್ತೀನಿ ನಿಮಗೆ ಯಾವಾಗ ಬೇ ಏನಾದರೂ ತೊಂದರೆ ಇದ್ದರೆ ನಿಮಗೆ ಕಾಲ್ ಮಾ ಕರೆ ಮಾಡ್ಬೌದಲ್ವಾ ನಾವು ಸರಿ ಹಾಗಾದರೆ ತುಂಬ ಧನ್ಯವಾದ ಆಗಬಹುದು ತುಂಬ ಧನ್ಯವಾದ